ಹಲೋ ರಂಜಿತಾ ಅವರಾ ನೀವು ಟೂರಿಸ್ಟ್ ಗೈಡೊರಾ ನಮ್ಮ ಫ್ರೆಂಡ್ ಒಬ್ರು ಇದ್ದರು ನಿಮ್ಮ ನಂಬರ್ ಕೊಟ್ಟರು ನಾವು ಕರ್ನಾಟಕ ಪ್ಲೇಸಸ್ನ ಟೂರ್ ಮಾಡಿ ಮಾಡಬೇಕಂತ ಇದ್ದೀವಿ ಭೇಟಿನ ಕೊಡ್ಬೇಕಂತ ಇದ್ದೀವಿ ಸಮ್ ಪ್ಲೇಸಸ್ಗೆ ಅದಕ್ಕೆ ನೀವು ಗೈಡ್ ಆಗಿ ಬರ್ತೀರ ಮ್ಯಾಮ್ ಹ್ಞೂ ಆಂ ನಾವು ಚಿತ್ರದುರ್ಗದಿಂದ ಪ್ರಾರಂಭ ಮಾಡಬೇಕಂತ ಇದ್ದೀವಿ ಚಿತ್ರದುರ್ಗದಲ್ಲಿ ಯಾವ್ಯಾವ ಪ್ಲೇಸ್ ಇದಾವೆ ಹ್ಞೂ ಹ್ಞೂ ಹ್ಞೂ ಹ್ಞೂ ನೀವು ಒಂದು ದಿನಕ್ಕೆ ನಮಗೆ ಮುಗ್ಸ್ಕೊಡಕ್ಕೆ ಆಗುತ್ತಾ ಅದೆಲ್ಲ ಹ್ಞೂ ನಾವೊಂದು ಐದು ಜನ ಇದ್ದೀವಿ ಎಷ್ಟು ಗಂಟೆಗೆ ಬರ್ಬೇಕು ಅಂತ ಹೇಳ್ತೀರಾ ಸ್ವಲ್ಪ ಸಮಯಾನ ಹಾಂ ಯಾ ನಾಳೆ ಬರ್ತೀವಿ ನಾವು ಹಾಂ ಹೌದು ಅಲ್ಲೆ ದುರ್ಗದಲ್ಲೆ ಹಾಲ್ಟ್ ಆಗಕ್ಕೆ ಒಂದು ದಿನ ಇದೆಯಾ ಪ್ಲೇಸು ಹ್ಞೂ ಮತ್ತೆ ಇನ್ಯಾವುದಾದ್ರೂ ಅಟ್ರಾಕ್ಟಿವ್ ಪ್ಲೇಸಸ್ ಇದ್ದಾವಾ ಹ್ಞೂ ಮೊದಲು ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ತೀರ

ಹ್ಞೂ ಹ್ಞೂ ಹೌದು ಅದಕ್ಕೆ ಬರ್ತಿರೋದು ಹಾಂ ನೆಕ್ಸ್ಟು ಚಂದ್ರವಳ್ಳಿನಾ ಹ್ಞೂ ಓಕೆ ಮ್ಯಾಮ್ ನಾಳೆ ನಾವು ಕಾಲ್ ಮಾಡ್ತೀವಿ ಹ್ಞೂ ಬಾಯ್ ಮ್ಯಾಮ್